ಮೊದಲಿಂದಲೂ ಈ ಏನಾದರೂ ಹಬ್ಬ ಹರಿದಿನ ಎಲ್ಲ ಬಂದಾಗ ನಮ್ಮದು ಎಲ್ಲ ಇಡೀ ನಮ್ಮ ಫ್ಯಾಮಿಲಿ ಅವರೆಲ್ಲರೂ ಬಂದು ನಾವು ಮಸ್ತಿ ಮಾಡ್ತೇವೆ ಹಾಗೆ ನಾವೇನಾದರೂ ಪೂಜೆ ಇಟ್ಕೊಳ್ತೇವೆ ಎಲ್ಲರೂ ಗಮ್ಮತ್ತು ಮಾಡ್ತೇವೆ ಈ ಗಣೇಶ ಚತುರ್ಥಿ ಆಗಿರಬಹುದು ಅಥವಾ ದೀಪಾವಳಿ ಆಗಿರಬಹುದು ಅಥವಾ ಅಷ್ಟಮಿ ಅಷ್ಟಮಿ ಅಂದರೆ ನಮ್ಮನೆಯಲ್ಲಿ ತುಂಬ ಚೆನ್ನಾಗಿರತ್ತೆ ಅಂದರೆ ಎಲ್ಲರೂ ಬರ್ತಾರೆ ಎಲ್ಲೆಲ್ಲಿಯವರೆಲ್ಲ ಬರ್ತಾರೆ ನಮ್ಮದು ಅಂದರೆ ಈಗ ನಮ್ಮ ಸಂಸಾರದಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ ನಮ್ಮ ಅತ್ತೆಯವರು ಒಂದು ಕಡೆ ಇದ್ದಾರೆ ಹಾಗೆ ನಮ್ಮ ಅಕ್ಕಂದಿರು ಅವರೆಲ್ಲ ಒಂದೊಂದು ಕಡೆ ಇದ್ದಾರೆ ಅವರೆಲ್ಲ ಅಷ್ಟಮಿ ಟೈಮಿಗೆ ಬರ್ತಾರೆ ಆ ದಿನ ಈ ಹುಲಿವೇಷ ಅದೆಲ್ಲ ಇರತ್ತಲ್ಲ ಅದೆಲ್ಲ ತುಂಬ ಚೆನ್ನಾಗಿರತ್ತೆ ಬೆಳಗ್ಗೆಯಿಂದ ಬರ್ತಾ ಇರ್ತಾರೆ ಸಂಜೆ ತನಕನೂ ಬರ್ತಾರೆ ಆದ ನಂತರ ಮನೆಯಲ್ಲಿ ಈ ಚಕ್ಕುಲಿ ಉಂಡೆ ಅದೆಲ್ಲ ಮಾಡ್ತಾರೆ ಆ ಟೈಮಿಗೆ ನಮ್ಮ ಮನೆಯಲ್ಲಿ ತುಂಬ ನಾವೆಲ್ಲರೂ ಒಟ್ಟಾಗಿ ಮಸ್ತಿ ಮಾಡ್ತೇವೆ ಈ ಗಣೇಶನ ಚತುರ್ಥಿಗೂ ಸಹ ಹಾಗೆ ನಾವೆಲ್ಲರೂ ಕೂತ್ಕೊಂಡು ಪಾರ್ಟಿ ಮಾಡಿಕೊಂಡು ಮಸ್ತಿ ಮಾಡ್ತೇವೆ ಪಾರ್ಟಿ ಅಂದರೆ ನಮ್ಮದೇ ಇವಾಗ ಏನಾದರೂ ಅಮ್ಮನವರೆಲ್ಲ ಏನಾದರೂ ಅಡಿಗೆ ತಯಾರು ಮಾಡ್ತಾರೆ ನಮಗಿಷ್ಟ ಆಗಿದ್ದು ಕೆಲವರೆಲ್ಲ ದೂರ ದೂರ ಇರುವವರಿಗೆಲ್ಲ ಇಲ್ಲಿದೆಲ್ಲ ತುಂಬಾ ಇಷ್ಟ ಆಗ್ತದಲ್ಲ ಅದನ್ನೆಲ್ಲ ಅಮ್ಮನವರು ಮಾಡಿ ಹಾಕ್ತಾರೆ ನಾವು ತಿಂತೇವೆ ಆಮೇಲೆ ರಾತ್ರಿ ಆದರೆ ನಾವು ಪದ್ಯ ಹಾಡೋದಾಗಿರಬಹುದು ಅಥವಾ ನಾವು ಏನಾದರೂ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ ಏನಾದರೂ ಅಂತ್ಯಾಕ್ಷರಿ ಆಡೋದು ಅದೆಲ್ಲ ನಾವು ಮಾಡ್ತೇವೆ ಹೀಗೆ ಯಾವುದಾದರೂ ಹಬ್ಬ ಹರಿದಿನ ಬಂತೆಂದರೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಪಾರ್ಟಿ ಮಾಡಿ ತುಂಬ ನಾವೆಲ್ಲರೂ ಗಮ್ಮತ್ತು ಮಾಡ್ತೇವೆ ಹಾಗಾಗಿ ಯಾವುದಾದರೂ ಏನಾದರೂ ಹಬ್ಬ ಬಂತು ಅಂದರೆ ನಮಗೆಲ್ಲರಿಗೂ ತುಂಬ ಖುಷಿ ಆಗೋದು ಎಲ್ಲರೂ ಫಸ್ಟಿಗೆ ನಾವೆಲ್ಲ ಮಾತಾಡ್ಕೊಂಡಿರ್ತೇವೆ ಈ ದಿನ ಎಲ್ಲರೂ ಬರಬೇಕು ಎಲ್ಲರೂ ಒಂದು ಕಡೆ ಸೇರಬೇಕು ಇಲ್ಲಿ ನಾವು ಈ ಥರ ಗಮ್ಮತ್ತು ಮಾಡಬೇಕು ಅಂತ ನಾವೆಲ್ಲಾದರೂ ನಾವೆಲ್ಲಾದರೂ ಕೆಲಸಕ್ಕೆ ಹೋಗ್ತಿದ್ರೆ ಅಲ್ಲಿ ರಜೆ ಕೊಡಲಿಲ್ಲ ಅಂದರೆ ನಾವು ಹೇಗಾದರೂ ಕಷ್ಟಪಟ್ಟಾದರೂ ಕೇಳಿಕೊಂಡು ರಜೆ ತಗೊಂಡು ಎಲ್ಲಇಡೀ ಫ್ಯಾಮಿಲಿಯಲ್ಲೆಲ್ಲ ಅಕ್ಕಂದಿರು ಅಣ್ಣಂದಿರು ತಮ್ಮಂದಿರು ಅಕ್ಕಂದಿರು ಎಲ್ಲ ಎಲ್ಲ ಒಟ್ಟು ಸೇರಿಕೊಂಡು ನಾವು ಪಾರ್ಟಿ ಮಾಡೋದು ನಮ್ಮ ಪಾರ್ಟಿ ಅಂದರೆ ಇದೇ ಥರ ಎಲ್ಲರೂ ದೊಡ್ಡೋರೆಲ್ಲ ಬಂದು ಎಲ್ಲರಿಗೆ ಏನಿಷ್ಟ ಅಂತ ಎಲ್ಲ ಪಟ್ಟಿ ಮಾಡ್ಕೊಳ್ತಾರೆ ಆ ಪಟ್ಟಿ ಮಾಡಿದ್ದನ್ನೆಲ್ಲ ಅಡಿಗೆ ಮಾಡ್ತಾರೆ ಸಂಜೆ ಆಗ್ತಿದ್ದಂಗೆನೇ ಎಲ್ಲ ಸುತ್ತ ರೌಂಡಾಗಿ ಕೂತ್ಕೊಂಡು ಎಲ್ಲ ನಮಗಿಷ್ಟವಾಗಿದ್ದೆಲ್ಲ ತಿಂದುಕೊಂಡು ಅಂತ್ಯಾಕ್ಷರಿ ಆಡಿಕೊಂಡು ಆ ನಂತರ ಇನ್ನೊಂದು ಕುರ್ಚಿಯಲ್ಲಿ ಆಟ ಆಡ್ತೀವಲ್ಲ ಅದೆಲ್ಲ ಆಡಿಕೊಂಡು ಫುಲ್ ರಾತ್ರಿ ಇಡಿಯೆಲ್ಲ ಗಮ್ಮತ್ತು ಮಾಡಿಕೊಂಡು ಬೆಳಗ್ಗೆ ತನಕ ಒಂದು ಮೂರು ನಾಲ್ಕು ಗಂಟೆ ತನಕ ನಾವು ಪಾರ್ಟಿ ಮಾಡಿದ್ದೂ ಇದೆ ಒಂದು ಈ ಥರ ಇಲ್ಲಾಂದರೆ ಇನ್ನ್ಯಾವುದಾದರೂ ನಮ್ಮದು ಇವಾಗ ಏನಾದರೂ ಯಾರದಾದರೂ ನಮ್ಮದು ಬರ್ತಡೇ ಏನಾದರೂ ಇದ್ದರೆ ಹುಟ್ಟಿದಹಬ್ಬ ಇದ್ದರೆ ಆಗ ಸಹ ಹಾಗೆ ಎಲ್ಲಾದರೂ ಪ್ಲ್ಯಾನ್ ಮಾಡ್ತೀವಿ ನಾವು ಇವಾಗ ಯಾವುದಾದರೂ ಒಂದು ಎಲ್ಲಾದರೂ ಪ್ಲೇಸಿಗೆ ಹೋಗುವ ಅಂತ ಅಲ್ಲಿ ಹೋದರೂನು ಅಷ್ಟೆ ಅವರದ್ದೆಲ್ಲ ಹುಟ್ಟಿದಹಬ್ಬನ ಆಚರಣೆ ಮಾಡಿ ಆ ದಿನ ಫುಲ್ ಪಾರ್ಟಿ ಮಾಡಿ ಅಲ್ಲಿ ಆ ದಿನ ಎಲ್ಲ ಮಸ್ತಿ ಮಾಡ್ತೇವೆ ಒಟ್ಟಿನಲ್ಲಿ ಒಂದು ಹಬ್ಬ ಹರಿದಿನ ಆಗಿರಬಹುದು ಅಥವಾ ನಮ್ಮದು ಯಾರದಾದರೂ ಹುಟ್ಟಿದಹಬ್ಬ ಆಗಿರಬಹುದು ಅದೆಲ್ಲಾನೂ ಆಚರಣೆ ಮಾಡ್ಕೊಂಡ್ ಮಾಡಲಿಕ್ಕೆ ನಾವು ತುಂಬ ಮಸ್ತಿ ಮಾಡ್ತೇವೆ ಪಾರ್ಟಿ ಮಾಡ್ತೇವೆ ಎಲ್ಲ ಮಾಡ್ತೇವೆ